ಹಲೋ ಹಾಂ ಅಲೋ ಹೇಳಿ ಹಾಂ ಹೌದು ಹೇಳಿ ಹಾಂ ಬಜೆಟ್ ಏನು ನಿಮ್ಮದು ಹಾಂ ಮೂವತ್ತು ಸಾವಿರಕ್ಕೆ ರೆಡ್ಮಿ ಅವರದ್ದು ರಿಯಲ್ಮಿ ಅವರದ್ದು ಎಲ್ಲ ಉಂಟು ಒಳ್ಳೆಯ ಒಳ್ಳೆಯದು ಹಾಂ ನ್ಯೂ ಮಾಡೆಲ್ ಎಲ್ಲ ತುಂಬ ಉಂಟು ಒನ್ಪ್ಲಸ್ಸ್ ಮತ್ತು ಐಫೋನ್ ಸೈಫ್ ಉಂಟು ಮತ್ತು ಕೆಲವು ಉಂಟು ಹೇಳಿ ನಿಮ್ಮ ಬಾ ಇದು ಹಾಂ ಕ್ಯಾಮರಾ ಅಂತ ಬಂದರೆ ವೀವೊನೇ ಒಳ್ಳೆಯದು ಅದರದ್ದು ಕ್ಯಾಮರ ಕ್ಲಾರಿಟಿ ಎಲ್ಲ ಒಳ್ಳೆ ಇರ್ತದೆ ಹಾಂ ಹಾಂ ಮತ್ತು ಗೇಮಿಂಗ್ ಅದಕ್ಕೆಲ್ಲ ಬೇಕಿದ್ದರೆ ಬೇರೆ ತೊಗೊಳ್ಬೇಕು ಒಂದು ಐಫೋನ್ ಆಗ್ತದೆ ಹಾಂ ಸ್ಯಾಮ್ಸಂಗದ್ದು ಮೂವತ್ತು ಸಾವಿರಕ್ಕೆ ಒಳ್ಳೆದು ಬರೋದಿಲ್ಲ ನಿಮಗೆ ಬೇಕಿದ್ದರೆ ಎಸ್ ಟ್ವೆಂಟಿ ತ್ರೀ ಅಲ್ಟ್ರ ತಗೊಳ್ಬೇಕು ಅದಕ್ಕೆ ಸೆವೆಂಟಿ ತೌಸಂಡ್ ತನಕ ಆಗ್ತದೆ ಹಾಂ ಇ ಎಮ್ ಐ ಅಲ್ಲಿ ತೆಗಿಬೋದು ಯಾವುದಕ್ಕೆ ಹಾಂ ಐಫೋನಿಗೆ ಆದರೆ ನೋ ಕಾಸ್ಟ್ ಉಂಟು ನೀವು ಒಂದು ಐದು ಸಾವಿರ ಕಟ್ಟಿದರೆ ಒಳ್ಳೆಯದು ನಿಮಗೆ ತಿಂಗಳು ತಿಂಗಳಿಗೆ ಸ್ವಲ್ಪ ಕಮ್ಮಿ ಬೀಳ್ತದೆ ಎರಡು ಸಾವಿರದ ಐನೂರು ಹಾಗೆ ಆಫರ್ ಉಂಟು ಕ್ರಿಸ್ಮಸ್ ಅಲ್ಲಿ ಒಂದು ಎರಡು ಸಾವಿರ ಆಫರ್ ಮತ್ತು ನಿಮಗೆ ಬಹುಮಾನ ಸಿಗ್ತದೆ ಇಯರ್ ಫೋನು ಹಾಗೆ ಸ್ಮಾರ್ಟ್ ವಾಚ್ ನಮ್ಮದು ಡೈಲಿ ಓಪನ್ ಇರ್ತದೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಹಾಂ ಬನ್ನಿ ಬನ್ನಿ ಚೆಕ್ ಮಾಡ್ಬೋದು ಹಾಂ ಎಲ್ಲ ಉಂಟು ಯಾವ್ದು ಬೇಕಾದರೂ ಉಂಟು